ಹ್ಞೂ ಹ್ಞೂ ಬನ್ನಿ ಇದರ ಹಲೋ

ಹಾಂ ಮೇಡಮ್ ನನ್ನ ಹೆಸರು ಮನೋಜ್ ಅಂತ ಆ್ಯಕ್ಚುಲಿ ಸ್ವಲ್ಪ ನಂಗೆ ಹೆಲ್ತ್ ಇಶ್ಯೂ ಆಗಿತ್ತೂ ಅದಕ್ಕೆ ನಿಮ್ಮ ಕನ್ಸಲ್ಟ್ ಮಾಡೋಣ ಅಂದುಬಿಟ್ಟೂ ಮಾಡ್ತಿದ್ದೆ ಮೇಡಮ್ ನನಗೆ ಗಂಟಲು ನೋವು ಮತ್ತು ಸ್ವಲ್ಪ ನೆಗಡಿ ತುಂಬಾ ಜಾಸ್ತಿ ಆಗಿದೆ ಉಸಿರಾಡೋಕೆ ತುಂಬ ಸಮಸ್ಯೆ ಆಗ್ತಿದೆ ಮೇಡಮ್

ಹಾಂ ಓಕೆ

ಹಾಂ ಹಾಂ ಹಾಂ ಹಾಂ ಹಾಂ ಇಲ್ಲ ಮೇಡಮ್ ನಾನು ಮಾಸ್ಕ್ ರೆಗ್ಯುಲರಾಗಿ ಯೂಸ್ ಮಾಡ್ತಯಿದ್ದೀನಿ ಹಾಂ ಸೋ ಹಂಗಾಗಿ ಹಾಂ

ಮೇಡಮ್ ಗೊತ್ತು ಮೇಡಮ್

ಹಾಂ ಓಕೆ

ಓಕೆ ಮೇಡಮ್ ಹೌದು ಮೇಡಮ್ ತುಂಬಾ ಇದೆ ಇಲ್ಲ ಮೇಡಮ್ ನನಗೆ ಒಂದು ಫಿಫ್ಟೀನ್ ಡೇಸಿಂದಾ ತುಂಬ ಗಂಟಲು ನೋವು ಇದೆ ಹಾಂ ಹಾಗಾಗಿ

ಓಕೆ ಸರ್ ನಿನ್ನೆ ನಾ ಆಂಟಿಬಯಟಿಕ್ ಟಾಬ್ಲೆಟ್ಸನ್ನ ರೆಗ್ಯು ಕಂಟಿನ್ಯೂ ಮಾಡಿದ್ದೇ

ಹೌದಾ ಓಕೆ ಮೇಡಮ್ ಆಯಿತು ನಾನು ಲೊಕೇಷನ್ನಿಗೆ ಬಂದೂ ಮತ್ತೊಂದು ಸಲ ನಿಮ್ಮನ್ನ ಕಾಲ್ ಮಾಡ್ತಿನಿ ನೀವು ಬಂದಿರ್ತೀರಲ್ಲ ಫೋರ್ ತರ್ಟಿಗೆಲ್ಲ ಓ ಟೋಕನ್ ಇಶ್ಯೂ ಮಾಡಿರ್ತಾರಾ ಓಕೆ ಓಕೆ ಮೇಡಮ್ ನಾನು ಕಲೆಕ್ಟ್ ಮಾಡ್ಸಿರ್ತಿನಿ ಬಿಡಿ ಹಂಗಾರೆ ಬರ್ತಿನಿ ಬಿಡಿ ಹಾಗಾದ್ರೆ ಅಲ್ಲಿಗೆ